ನಮ್ದು ಒಂದು ಚಿಕ್ಕ ಚೊಕ್ಕ ಕುಟುಂಬ ಹಾಗೆಯೇ ಹೊಂದಾಣಿಕೇನೂ ತುಂಬ ಚೆನ್ನಾಗಿದೆ ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವೆ ಹಾಗೆಯೇ ನೋಡಲಿಕ್ಕೋದ್ರೆ ಸಣ್ಣ ಕುಟುಂಬ ಆದದ್ರಿಂದ ಸ್ವಲ್ಪ ಖರ್ಚುಗಳು ಎಲ್ಲ ಕಡಿಮೆ ಆಗ್ತದೆ ಉಳಿತಾಯವೂ ಆಗ್ತದೆ ಆದ್ರಿಂದ ನನ್ನ ಅನಿಸಿಕೆಯ ಪ್ರಕಾರ ಸಣ್ಣ ಕುಟುಂಬ ಸಣ್ಣ ಇದು ದೊಡ್ಡ ಉಳಿತಾಯ ಇದು ತುಂಬ ಒಳ್ಳೆಯ ಒಂದು ಇದೆ ಅಂತ ಅನಭೌದು ಮತ್ತೊಂದು ಸ್ನೇಹಿತ್ರ ಬಗ್ಗೆ ಹೇಳಬೇಕು ಅಂದರೆ ನನ್ನದೊಂದು ದೊಡ್ಡ ಸ್ನೇಹಿತರ ಒಂದು ಬಳಗವೇ ಇದೆ ಎಲ್ಲರೂ ನಾವು ಒಂದೇ ಒಮ್ಮತದಿಂದ ಹೋಗ್ತೇವೆ ಏನಾದರು ಒಂದು ಎಲ್ಲಾದರು ಒಂದು ಪ್ರೋಗ್ರಾಮ್ ಹಾಕ್ಕೊಂಡರೆ ಎಲ್ಲರದ್ದೂ ಒಂದೇ ರೀತಿಯ ಒಂದು ಇದಿರ್ತದೆ ಬಹುಮತ ಇದ್ದಂಗೆ ಒಂಥರ ಎಲ್ಲ ಸ್ನೇಹಿತರು ಒಂದೇ ಇದ್ರಲ್ಲಿ ಹೋಗಿ ನಮ್ಮ ಕೆಲಸವನ್ನೆಲ್ಲ ಮಾಡ್ಕೊಂಡು ಬರ್ತೇವೆ ಒಂದು ತುಂಬ ಒಂದು ಒಳ್ಳೇಯ ಸ್ನೇಹಿತರ ಬಳಗದಲ್ಲಿ ನಾನಿದ್ದೇನೆ ಎನ್ಲಿಕ್ಕೆ ನನ್ಗೆ ತುಂಬ ತುಂಬ ಹೆಮ್ಮೆ ಆಗ್ತಿದೆ ಹೆಚ್ಚಿನ ಸ್ನೇಹಿತರೆಲ್ಲ ಸ್ವಲ್ಪ ಸಂಬಂಧಿಕರೂ ಹೌದು ಹಾಗೂ ಸ್ನೇಹಿತ್ರೂ ಹೌದು ಆದ್ರಿಂದ ಎರಡೆರಡು ಸಂಬಂಧ ಒಂದು ಸ್ನೇಹಿತ ಕುಟುಂಬದಲ್ಲಿದೆ ಅನ್ಲಿಕ್ಕೆ ಒಂದು ಅನ್ನೋದು ಒಂದು ಮ ದೊಡ್ಡ ವಿಷಯ ಅಂತ ಹೇಳಬಹುದು